ಮೈಸೂರಲ್ಲಿ ಮೈಸೂರು ಮಹದೇಶ್ವರನ ಬೆಟ್ಟದಲ್ಲಿ ಒಳ್ಳೆ ದೇವಸ್ಥಾನ ಬೆಟ್ಟ ಇದಾದರೆ ಕೊಳ್ಳೇಗಾಲದಾಚೆ ಇರೋದು ಅನ್ನೂರು ನೋಡ್ರಿ ಇದರಲ್ಲಿ ಭಾರಿ ಒಳ್ಳೆ ದೇವಸ್ಥಾನ ಮಹದೇಶ್ವರ ಅಂದರೆ ಸುಮಾರು ಜನ ಹೊಯ್ತಾರೆ ನಾವು ಹೋಗೊ ಆಸೆ ನಾವು ಮೈಸೂರಿಂದ ಹೋಗೋದು ನಾವು ಮೈಸೂರಲ್ಲೆ ಇರೋದು ಮೈಸೂರಿಂದ ಒಯ್ತೀವಿ ನೋಡ್ಕೊ ಬರ್ತೀವಿ ಭಾರಿ ಇಷ್ಟ ಆಗುತ್ತೆ ಮೈಸೂರಲ್ಲಿ ನೊಡೋಂಥ ಪ್ಲೇಸ್ಗಳು ಮೈಸೂರಲ್ಲಿ ಇರೋಂಥ ಇದು ಭಾರಿ ಚೆಂದ ಉಂಟು ನೊಡ್ಬೋದು ಮೈಸೂರು ಪ್ಯಾಲೇಸು ಚಾಮುಂಡಿ ಬೆಟ್ಟ ಆಮೇಲೆ ಝೂ ಜಗನ್ಮೋಹಿನಿ ಪ್ಯಾಲೇಸ್ಸು ಸುಮಾರಿದ್ದಾವೆ ನೊಡ್ಬೋದು ನಂಜನಗೂಡು ನಜುಂಡೇಶ್ವರ ಆಮೇಲೆ ಈ ಕಡೆ ಶ್ರೀರಂಗ್ಪಟ್ಣದ್ದು ಶ್ರೀರಂಗಪಟ್ಟಣ ಶ್ರೀರಂಗನಾಥ್ ಸ್ವಾಮಿ ಎಲ್ಲ ನೊಡೋಂಥ ಸ್ಥಳ ನಾವು ಸಣ್ಣ ವಯಸ್ಸಲ್ಲೇ ಎಲ್ಲ ನೋಡ್ತಾಯಿದ್ದೊ ಭಾರಿ ಚೆನ್ನಾಗಿದೆ ಆ ಕಾಲ್ದಲ್ಲಿ ಮಾಹಾರಾಜ್ರು ಇಲ್ಲೆಲ್ಲ ದಸರಾ ಎಲ್ಲ ಭಾರಿ ಜೋರಾಗಿ ನಡೀತದೆ ಈ ಕಾಲ ಅಷ್ಟು ನಡಿಯಲ್ಲ ಅವಾಗೆಲ್ಲ ತುಂಬ ಚೆನ್ನಾಗಿ ನಡೆಯೋದು ನಡೆಯೋದು ಅಂದರೆ ಹೊರ್ಗಡೆಯಿಂದ ಹೋ ಲಕ್ಷಾಂತರ ಜನ ಬರೋರು ದಸರಾ ನೋಡೋಕೆ ಆ ವೈಭವ ಇವಾಗಿಲ್ಲ ಜಯ ಚಾಮರಾಜ ಒಡೆಯರಿದ್ದರು ಲಾಸ್ಟ್ ಅವರಿಗು ಅವ್ರಿದ್ದಾಗ ಭಾರಿ ಚೆನ್ನಾಗಿ ನಡೆಯೋದು ಈಗಲೂ ಅಷ್ಟೆ ಈಗ ಮೈಸೂರು ತುಂಬ ಅಲ್ಲಿ ಈಗ ಚಾಮುಂಡಿ ಬೆಟ್ಟಕ್ಕೋಗ್ತೀವಿ ಅಲ್ಲೆಲ್ಲ ಕೂತ್ಕೊಂಡು ಒಂದು ಪ್ರಶಾಂತ್ವಾದ ಜಾಗ ಅದು ಅಲ್ಲೆಲ್ಲ ಕೂತ್ಕೊಂಡು ಮಾತಾಡಿಕೊಂಡು ನೋಡ್ಕೊಂಡು ಒಂದು ಒಳ್ಳೆ ಜಾಗ ಅಲ್ಲಿಂದ ಅರಮನೆ ನೋಡಬೇಕು ಅರಮನೇಲಿ ಹೀಗೆ ಇತ್ತಾ ಮುಂಚೆ ಈ ಥರನೇ ನಡಿತಾ ಅನ್ನೋದು ಕಲ್ಪನೆ ಭಾರಿ ಚೆನ್ನಾಗಿತ್ತು ಅವೆಲ್ಲ ನೋಡೋವಂಥ ಇದು ಪ್ರದೇಶಗಳು ಆಮೇಲೆ ಜಗನ್ಮೋಹಿನಿ ಪ್ಯಾಲೇಸು ಅಲ್ಲಿ ಆ ಕಾಲದಲ್ಲಿ ಏನೇನಿಟ್ಟಿದ್ರು ಏನೇನು ಇದ್ಮಾಡಿದ್ರು ಅದೆಲ್ಲ ಈಗಲೂ ಚೆನ್ನಾಗಿದೆ ಅಲ್ಲಿ ನೋಡುವಂಥ ಪ್ಲೇಸು ಏನು ಹಿಂಗೆ ಇತ್ತಾ ಅನ್ನೋದು ನಮ್ಮ ಮನಸ್ಸಲ್ಲಿ ಅದು ಇದಾಗುತ್ತೆ ಅಂದರೆ ಆ ಮೈಸೂರು ಬೃಂದಾವನ ಗಾರ್ಡನ್ ಅಲ್ಲೂ ಅಷ್ಟೆ ನೋಡುವಂಥ ಸ್ಥಳ ಅದು ಅದು ಅದರ ಇದೆ ಆ ನೀರು ಧುಮುಕೋದು ಆ ನೀರೂ ಭಾರಿ ಚೆನ್ನಾಗಿದೆ ಅವೆಲ್ಲ ನೋಡೋದು ಆ ವಯಸ್ಸಲ್ಲಿ ನಾವು ನೋಡ್ತಾಯಿದ್ದೋ ಭಾರಿ ಇಷ್ಟ ಅದು ಯಾರೇ ಆಗಲಿ ಅಲ್ಲೋದರೆ ನೋಡಿ ಭಾರಿ ಇಷ್ಟಪಡ್ತಾರೆ ಅಂತ ಜಾಗ ಅದು ಅವೆಲ್ಲ ಈಗ ಇದರಲ್ಲಿ ಬಂದು ಮೈಸೂರಲ್ಲಿ ಒಳ್ಳೊಳ್ಳೆ ಇದು ಮೆಷಿನು ಅದು ಇದೆಲ್ಲ ಎಜ್ಜೆ ಮೆಷೀನು ಅದು ಇದು ಎಲ್ಲ ಜೋರಾಗಿ ನಡಿತಾವೆ ಝೂ ಝೂನು ಹಳೆ ಕಾಲದ ಝೂ ಅದು ಇಂಟರ್ನ್ಯಾಷನಲ್ ಇದೆಲ್ಲ ನಡೀತದೆ ಅಂತ ಒಳ್ಳೊಳ್ಳೆ ಪ್ರಾಣಿಗಳು ಬೇರೆ ಬೇರೆ ದೇಶದಿಂದ ತಂದು ಇಲ್ಲಿ ಸಾಕಿರೋದು ಆಫ್ರಿಕಾ ಕಾಡಿಂದ ಸುಮಾರು ಪ್ರಾಣಿಗಳು ತಂದು ಸಾಕ್ಕೊಂಡವ್ರೆ ಅವು ನೋಡೋಕೆ ತುಂಬ ಚೆಂದ ಆ ಕಾಲದಲ್ಲಿ ಕುದುರೆ ಮೇಲೆ ಬರೋರು ಅದನ್ನ ನೊಡೋಕೆ ಚೆಂದ ಈ ಕಾಲ ಅಂಥ ಇದಿಲ್ಲ ಬಿಡಿ ಆವಾಗೆಲ್ಲ ಭಾರಿ ಜೋರಾಗಿತ್ತು ಬಿಡಿ ಆ ಥರ ದಸರಾ ಈಗ ನಡೆಯಲ್ಲ ಈಗೆಲ್ಲ ಗೌರ್ಮೆಂಟ್ ನಡೆಸೋದು ಆಗಂದ್ರೆ ಮಹಾರಾಜರು ನಡ್ಸೋರು ಜೋರಾಗಿತ್ತು ಮಾತ್ರ ಸುಮಾರು ಆ ದಸರಾ ನೋಡೋಕ್ಕು ಈಗಿನ ದಸರಾ ನೋಡೋಕ್ಕು ತುಂಬ ಡಿಫ್ರೆನ್ಸ್ ಐತೆ ಈಗೇನು ಅಲ್ಲಿ ಇಲ್ಲಿ ಲೈಟ್ಗಳು ಹಾಕ್ಬಿಡ್ತಾರೆ ನೈಟ್ ಅಲ್ಲೊಂದು ನೋಡೋಕೊಂದು ಸ್ವಲ್ಪ ಪರವಾಗಿಲ್ಲ ಆವಾಗೆಲ್ಲ ತುಂಬ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಭಾರಿ ಚೆನ್ನಾಗಿ ನಡೆಯೋದು ಈಗೇನು ಅಂತ ನಡೆಸಲ್ಲ ಆವಾಗಿನ ಮುಂಚಿನಷ್ಟೇನು ಇಲ್ಲ ಬಿಡಿ ಮುಂಚೆ ಚೆನ್ನಾಗಿತ್ತು ಆ ಕಾಲ ಇವಾಗ ಬರಲ್ಲ ಬಿಡಿ ಆ ಕಾಲ ತುಂಬ ಚೇಂಜ್ ಆಗೋಯಿತು ಮುಂಚೆ ಥರ ಏನು ಇಲ್ಲ